ಹೆಲೋ ಸರ್ ನಾನು ದನುಶ್ರೀ ಅಂತ ಮಾತಾಡ್ತಿರೋದು ಇದು ಓಲೋ ಕಂಪನಿ ಅಲ್ವಾ ನಾನು ಇವತ್ತೊಂದು ಕ್ಯಾಬ್ ಬುಕ್ ಮಾಡಿದ್ದೆ ಆವಾಗ ಅವ್ರ ಹೆಸ್ರು ಮಂಜುನಾಥ್ ಅಂತ ಅವ್ರು ಹೇಳಿದ್ರು ನಾನು ಇಲ್ಲಿಂದ ಕೆ ಆರ್ ಪುರಮಿಂದ ಮೆಟ್ರೋ ಸ್ಟೇಷನ್ನಿಗೆ ಬಿಡಬೇಕಾಗಿತ್ತು ನನ್ನ ಬೈಯ್ಯಪ್ಪನಳ್ಳಿ ಮೆಟ್ರೋ ಸ್ಟೇಷನ್ಗೆ ಅವ್ರು ಹೇಳಿದ್ರು ಫೈವ್ ಹಂಡ್ರೆಡ್ ತಗೊಳ್ತೀವಿ ಅಂತ ಆಗ ಅವ್ ನಾನು ಹೇಳಿದೆ ಸರಿ ಆಯಿತು ಅಂತ ಮತ್ತೆ ನನ್ನ ಇಲ್ಲಿಂದ ಪಿಕ್ ಅಪ್ ಮಾಡೋಕೆ ಟೆನ್ ಮಿನಿಟ್ಸ್ ಲೇಟಾಗಿಯೇ ಬಂದರು ಆವಾಗ ಮತ್ತೆ ಅವ್ರು ಹೇಳಿದ್ರು ಇಲ್ಲ ನೀವು ಅಲ್ಲಿ ಹೋದ್ಮೇಲೆ ಹೇಳಿದ್ರು ನೀವು ಸವೆನ್ ಹಂಡ್ರೆಡ್ ಕೊಡಬೇಕು ನನಗೆ ಅಂತ ನಾನು ಇಲ್ಲ ಆಗಲ್ಲ ನೀವು ಹೇಳಿದ್ದು ಫೈವ್ ಹಂಡ್ರೆಡ್ ಅಂತಾನೆ ನಾನ್ಯಾಕೆ ಇವಾಗ ಸವೆನ್ ಹಂಡ್ರೆಡ್ ಕೊಡಬೇಕು ಅಂತ ಕೇಳಿದ್ದಕ್ಕೆ ಇಲ್ಲ ನಾನು ಸಿಕ್ ಸವೆನ್ ಹಂಡ್ರೆಡ್ ಅಂತಲೇ ಹೇಳಿದ್ದು ಅಂಥೇಳಿದ್ರು ಮತ್ತೆ ಅಲ್ಲಿನ ಜನ ಎಲ್ಲ ಬಂದರು ಇವರು ಜೋರು ಜೋರಾಗಿಯೇ ಮಾತಾಡ್ತಿದ್ದಿದ್ದಕ್ಕೆ ಆ ಜನ ಎಲ್ಲ ಬಂದು ಏನೇಳಿದ್ರು ಅಂದರೆ ಕೇಳಿದ್ರು ಏನಕ್ಕಿಂಗೆ ಗಲಾಟೆ ಮಾಡ್ತಿದ್ದೀರಾ ನೀವು ಅಂತ ಆವಾಗ ಅವ್ರು ಹೇಳಿದ್ರು ಇಲ್ಲ ಸರ್ ನಾನು ಏಳ್ನೂರ್ರೂಪಾಯಿ ಹೇಳಿದ್ದೆ ಇವ್ರು ಐನೂರ್ರೂಪಾಯಿ ಕೊಡ್ತಿದ್ದಾರೆ ಅಂತ ಆಗ ಇಲ್ಲ ನಾನು ಐನೂರ್ರೂಪಾಯಿಯೇ ಇವ್ರು ಹೇಳಿದ್ದು ಅಂತ ಕೇಳಿದ್ದಕ್ಕೆ ಅವ್ರು ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಎಲ್ಲ ಹೇಳಿದ್ರು ಹಿಂಗೆ ಮಾಡಿದರೆ ಕಸ್ಟಮರ್ಸ್ ಹೇಗೆ ಸರ್ ಓಡಾಡೋದು ನಿಮ್ಮ ಕಂಪನಿಯಿಂದ ಈ ಥರ ಆದರೆ ಇನ್ನೊಂದ್ಸಲ ನಾವು ನಿಮ್ಮ ಕಂಪನಿಯಿಂದ ಕ್ಯಾಬ್ ಬುಕ್ ಮಾಡ್ಬೇಕೋ ಬೇಡ್ವೊ ಅವ್ರನ್ನ ಕರ್ಸಿ ಅವ್ರನ್ನ ಕರೆಸಿದಾಗ ನಾನು ಬಂದು ಮಾತಾಡ್ತೀನಿ ನಾನು ಇವಾಗಲೇ ಬರೋಕೂ ರೆಡಿ ಇದ್ದೀನಿ ಬಂದು ಮಾತಾಡ್ತೀನಿ ಆದ್ರೆ ಇವತ್ತೇ ಕರೆಸಿ ಇಲ್ಲ ನಾಳೆ ಕರೆಸಿ ಒಟ್ನಲ್ಲಿ ಅವ್ರನ್ನ ಕರೆಸಿ ಮಾತಾಡಿ ಈ ಥರ ಕಸ್ಟಮರ್ಸ್ ಹತ್ರ ಮಾತಾಡೋದು ಸರಿ ಇಲ್ಲ ಅಂತ ಹೇಳಿ ಸರ್ ಓಕೆ ಸರ್ ಇಡ್ತೀನಿ ಬಾಯ್